ನಾನು ಬರವಣ್ಗೆ ಮಾಡುವಾಗ ಪ್ರೇರಣೆ ಪಡೆಯಲು ಮತ್ತು ಏಕಾಗ್ರತೆಯಿಂದ ಇರಲು ಏನುಮಾಡ್ತಿನಿ ಅಂತಂದರೆ ಪ್ರೇರಣೆ ಪಡೆಯೋದು ಅಂದರೆ ತುಂಬ ಲೇಖಕ್ರು ಲೇಖಕರು ತುಂಬ ಪುಸ್ತಕಗಳನ್ನ ಬರೆದಿರ್ತಾರಲ್ಲ ಅದನ್ನು ನಾನು ಫ್ರಿ ಇದ್ದಾಗ ಎಲ್ಲ ಫ್ರಿ ಸಮಯದಲ್ಲೆಲ್ಲ ಓದ್ತಾ ಇರ್ತಿನಿ ಅವರು ಹೇಗೆ ಬರೆದಿದ್ದಾರೆ ಯಾವ್ತರ ನೀಟ್ನೆಸ್ನ ಅಲ್ಲಿ ನಿರ್ವಹಣೆ ಮಾಡಿದ್ದಾರೆ ಅನೋದನ್ನೆಲ್ಲ ನಾನು ಯೋಚನೆ ಮಾಡಿಬಿಟ್ಟು ಹಾಗೆ ಯೋಚನೆ ಮಾಡ್ತಾ ತುಂಬ ಬುಕ್ಸನ್ನ ಓದ್ತಾ ಇರ್ತಿನಿ ಅದು ಅದ್ರ ಬೇಸ್ ಮೇಲೆ ನಾನು ನನ್ನ ನಂದೇ ಆದ ಕೆಲವೊಂದು ವಾಕ್ಯಗಳನ್ನ ನಿರ್ಮಾಣ ಮಾಡೋದು ಈ ಥರದ್ಕೆಲ್ಲ ಪ್ರಯತ್ನ ಮಾಡ್ತಾ ಇರ್ತಿನಿ ಏಕಾಗ್ರತೆ ಇಂದ ಇರೋದು ಅಂದರೆ ತುಂಬ ಶಾಂತಿಯುತವಾಗಿರೋ ಯಾವುದು ಜಾಗ ತಗೊತಿನಿ ಮತ್ತು ಯಾವುದು ಕಿರಿಕಿರಿ ಇರಬಾರ್ದು ಯಾರದು ಕಿರಿಕಿರಿ ಇರ್ಬಾರ್ದು ಮತ್ತು ಯಾವುದೇ ತರಹ ಪದೇ ಪದೇ ಕರಿಯೋದಾಗಲಿ ಇವಾಗ ಮನೇಲಿದ್ರೆ ಅಪಾ ಬರಿಯೋದಕ್ಕೆಲ್ಲ ಪದೇ ಪದೇ ಯಾರಾದರು ಬರ್ತಿರ್ತಾರೆ ಮಾತಾಡ್ತಿರ್ತಾರೆ ಆ ಥರ ಎಲ್ಲ ಇರಬಾರ್ದು ಯಾವುದಾದ್ರು ಒಂದು ರೂಮಲ್ಲಿ ತುಂಬ ಶಾಂತಿಯಿಂದ ಕುತ್ಕೊಂಡು ಆಥರ ಬರಿತಿನಿ ಇಲ್ಲಾಂದರೆ ನಾವು ಬರವಣಿಗೆಲು ತುಂಬ ಮಿಸ್ಟೇಕ್ಸ್ನ ಮಾಡೋವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನಾನೂ ಬರಿಬೇಕಾದರೆ ಎಲ್ಲ ಒಬ್ಬಳೆ ಕುತ್ಕೋತಿನಿ ಈ ಥರ ಏಕಾಗ್ರತೆಯಿಂದ ಇರೋದಕ್ಕೆ ಒಬ್ಬಳೆ ಇರೋದಕ್ಕೆ ಟ್ರೈ ಮಾಡ್ತಿನಿ ಬರಿಬೇಕಾದರೆ ಮತ್ತು ನಾನು ಡೈರಿನ ಬರಿತಿನಿ ಅಂದರೆ ಏನೇನು ಮಾಡಿದೆ ಇವತ್ತು ಅಂದರೆ ಇವತ್ತಿಂದ ಒಂದು ದಿನಾ ಬೆಳಗಿಂದ ಏನು ಮಾಡಿದೆ ಏನಾದರು ಅಷ್ಟು ಅಗತ್ಯವಾದ ಏನಾದರು ಕೆಲಸಗಳ್ನ ಮಾಡಿದರೆ ಅನ್ನೋದ್ನೆಲ್ಲ ಬರ್ದು ಬರೆದಿಡೊ ಅಭ್ಯಾಸ ಇದೆ ಮತ್ತು ನಾನು ಬರಿಯೋದು ಕನ್ನಡದಲ್ಲೇ ಬರೆಯೋದು ಏಕೆಂದ್ರೆ ನಮ್ಮ ಮಾತೃ ಭಾಷೆ ಕನ್ನಡ ಆಗಿರೋದರಿಂದ ನನಗೆ ಕನ್ನಡದಲ್ಲಿ ತುಂಬ ಪದಗಳನ್ನ ಬ ಯೋಚನೆ ಮಾಡಿ ಬಳಸ್ಬೌದು ಬೇರೆ ಭಾಷೆಗಳಲ್ಲಿ ಪದಗಳಷ್ಟು ಬಳಕೆಗೆ ಬರ್ತಾ ಇಲ್ಲ ನನಗೆ ಬರೋಲ್ಲ ಬೇರೆ ಲ್ಯಾಂಗ್ವೆಜು ಹಾಗಾಗಿ ನಾನು ತುಂಬ ಕನ್ನಡನ ಬಳಸ್ತಿನಿ ಕನ್ನಡದಲ್ಲಿ ಬರಿಯೊದಕ್ಕೆ ಇಷ್ಟ ಪಡ್ತಿನಿ ನನಗ್ ಅದೆ ತುಂಬ ಸೆಕ್ಯುರಿಟಿ ಫೀಲ್ ಕೊಡುತ್ತೆ ಹಾಗಾಗಿ ನಾನು ಕನ್ನಡದಲ್ಲೇ ಬರಿತಿನಿ